ಏ ಕನ್ನಡ ನಾವು ಅದೇ ದಿನಾ ಬಳಸ್ತೀವಲ್ಲಾ ಅದೇ ಭಾಷೆ ಆರಾಮಾಗಿ ಬರಿಬೋದು ಆರಾಮಾಗಿ ಮಾತಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಇಷ್ಟು ದಿನ ಆದರೆ ಬರೆಯೋದು ಮಾತಾಡೋದೆಲ್ಲ ಎಷ್ಟು ಕಷ್ಟ ಅಂತ ನನಗ್ ಇವಾಗ ಇವಾಗ ಗೊತ್ತಾಗ್ತಾಯಿದೆ ಬರಿಬೇಕಾದರೆ ಒತ್ತು ಇಳಿ ದೀರ್ಘ ಕೊಂಬು ಎಲ್ಲ ಕೊಡೋ ಅಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಗುತ್ತೆ ಆದರೆ ಎಲ್ಲಿ ಹೆಂಗ್ ಕೊಡ್ಬೇಕು ಅನ್ನೋದೇ ಗೊತ್ತಾಗೊಲ್ಲ ನಾನು ಮೊನ್ನೆ ದಿನಚರಿ ಬರೆಯೋಣ ಅಂತ ಕೂತ್ಕೊಂಡೆ ಅದರಲ್ಲಿ ನಾನು ಮಾಮೂಲಿ ಭಾಷೆ ಮಾತಾಡೋದನ್ನೇ ಮಾ ಬರೆಯೋಣ ಅಂತ ಅಂದ್ಕೊಂಡೆ ಅದ್ರಲ್ಲಿ ಒತ್ತು ಎಲ್ಲಿ ಕೊಡಬೇಕು ಇಳಿ ಎಲ್ಲಿ ಕೊಡ್ಬೇಕು ದೀರ್ಘ ಎಲ್ಲಿ ಕೊಡ್ಬೇಕು ಅಂತಲೇ ಗೊತ್ತಾಗಲಿಲ್ಲ ಬಿಡು ಬರೆಯೊದೇನೋ ಕಷ್ಟ ಮಾತಾಡೋದಾದ್ರೂ ಆರಾಮಾಗಿ ಬರೀ ಮಾತಾಡೋಣ ಅಂತ ಅಂದ್ಕೊಂಡ್ರೆ ಈಗ ಮಾಡ್ತಾಯಿರೋ ಕೆಲಸ ಇದೇ ನೆಟ್ಟಗೆ ನನಗೆ ಮಾಮೂಲಿ ಮಾತಾಡೋ ಭಾಷೆನೇ ರೆಕಾರ್ಡ್ ಮಾಡೋಕೆ ಬರ್ತಿಲ್ಲ ಎಷ್ಟು ವಿಚಿತ್ರ ಅನಿಸ್ತಾಯಿದೆ ಅಲ್ಲಾ ನಾ ಮಾತಾಡೋದೆಲ್ಲ ಮತ್ತೆ ಒಂದೇ ಕನ್ನಡ ಆದರೂ ಅರ್ಧಂಬರ್ಧ ಕನ್ನಡ ಆದ್ರೂ ಇದನ್ನೂ ಕನ್ನಡ ಅಂತಲೇ ಹೇಳ್ತಿವಿ ಬರೆಯೋ ಪೂರ್ಣನೂ ಕನ್ನಡ ಅಂತಲೇ ಹೇಳ್ತೀವಿ